ದೀರ್ಘಾವಧಿಯ ಬೈಕಿಂಗ್ ಟ್ರಿಪ್ಪನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸರಿಯಾದ ಯೋಜನೆ ಮತ್ತು ಸಿದ್ಧತೆ ಅಗತ್ಯ ಮೊದಲಿಗೆ ನೀವು ಹೋಗಲು ಉದ್ದೇಶಿಸಿರುವ ಸ್ಥಳದ ಹವಾಮಾನ ಭೌಗೋಳಿಕ ಪರಿಸ್ಥಿತಿ ಮತ್ತು ರಸ್ತೆಗಳ ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವುದು ಮುಖ್ಯ ಅದರ ಆಧಾರದ ಮೇಲೆ ಸೂಕ್ತವಾದ ಬೈಕ್ ಆಯ್ಕೆ ಮಾಡಬೇಕು ಉದ್ದಕ್ಕು ಓಡಿಸ ಬೇಕಾದ ಕಾರಣದಿಂದ ಮೈಲೇಜ್ ಉತ್ತಮವಾಗಿರುವ ಮತ್ತು ಕಡಿಮೆ ನಿರ್ವಹಣೆಗೆ ಒಳಗಾಗುವ ಬೈಕ್ ಆದರ್ಶವಾಗಿದೆ ಇನ್ನು ವ್ಯಕ್ತಿಗತ ಸಿದ್ಧತೆ ಹೇಗಿರಬೇಕು ಅಂದರೆ ನಿಮ್ಮ ದೈಹಿಕ ಸಾಮರ್ಥತ್ಯವನ್ನು ಹೆಚ್ಚಿಸಿಕೊಳ್ಳಲು ಪ್ರವಾಸಕ್ಕು ಮುನ್ನ ಸೈಕ್ಲಿಂಗ್ ಅಥವಾ ಜಿಮ್ ವ್ಯಾಯಾಮ ಮಾಡುವುದು ಉತ್ತಮ ಚಳಿ ಅಥವಾ ಮಳೆಯಲ್ಲಿ ಬೈಕ್ ಓಡಿಸುವುದು ಕಷ್ಟವಾಗಬಹುದು ಆದ್ಧರಿಂದ ದೈಹಿಕ ಮತ್ತು ಮಾನಸಿಕ ಸಿದ್ಧತೆಯು ಅಗತ್ಯ ಮತ್ತು ಅಗತ್ಯ ವಸ್ತುಗಳು ಯಾವುದು ಕೊಂಡು ಹೋಗಬೇಕು ಅಂದರೆ ನಿರ್ವಹಣಾ ಕಿಟ್ ಇರಬೇಕು ಮತ್ತು ಸುರಕ್ಷಾ ಸಾಧನಗಳಿರಬೇಕು ಅಂದರೆ ಹೆಲ್ಮೆಟ್ ಆಗಿರ್ಬೋದು ನೀ ಗಾರ್ಡ್ ಆಗಿರ್ಬೋದು ಇದ್ದಿರ್ಬೇಕು ಪರಿಸ್ಥಿತಿಗೆ ತಕ್ಕ ಬಟ್ಟೆಗಳು ತೆಗೊಂಡು ಹೋಗಬೇಕು ತುರ್ತು ಔಷಧಿ ಕಿಟ್ ಇರಬೇಕು ನಮ್ಮ ದಿನಚರಿ ಮತ್ತು ಮಾರ್ಗ ಅದು ಇರಬೇಕು ಮತ್ತೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂದರೆ ಶಾರೀರಿಕ ಸ್ವಸ್ಥಥೆಯನ್ನು ತಪಾಸಣೆಗೆ ಒಳಪಡಿಸಬೇಕು ಮತ್ತು ನಾವು ಟ್ರಾಫಿಕ್ ಸಿಗ್ನಲ್ಸನ್ನು ನಾವು ಪಾಲಿಸಬೇಕು ಹಾಗೇ ರಾತ್ರಿ ಹೊತ್ತಿಗೆ ಅಪರಿಚಿತ ಸ್ಥಳಗಳಲ್ಲಿ ಬೈಕ್ಗಳನ್ನು ಓಡಿಸದಿರುವುದು ಉತ್ತಮ ಸುರಕ್ಷೆಗಾಗಿ ಕುಟುಂಬ ಅಥವಾ ಸ್ನೇಹಿತರಿಗೆ ನಿಮ್ಮ ಲೊಕೇಶನನ್ನು ಹ ಹಂಚಬೇಕು ನಿಯಮ ಬದ್ಧತೆ ಮತ್ತು ಭದ್ರತೆ ಹೇಗಿರಬೇಕು ಅಂದರೆ ನಾವು ಸುರಕ್ಷಿತವಾಗಿ ಬೈಕ್ ಓಡಿಸಲು ಟ್ರಾಫಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಈಗಾಗ್ಲೆ ಹೇಳಿದಾಗೆ ಚಿನ್ಹೆಗಳು ವೇಗ ನಿಯಂತ್ರಣ ಮತ್ತು ರಸ್ತೆ ಸುರಕ್ಷತೆ ನಿಯಮಗಳನ್ನು ಪಾಲಿಸುವ ಮೂಲಕ ನಾವು ನಮ್ಮ ಪ್ರಯಾಣವನ್ನು ಸಫಲಗೊಳಿಸಬಹುದು ಈ ಎಲ್ಲ ಅಂಶಗಳನ್ನು ಪಾಲಿಸಿದರೆ ದೀರ್ಘಾವಧಿಯ ಬೈಕ್ ಟ್ರಿಪ್ ಒಂದು ಅತ್ಯುತ್ತಮ ಅನುಭವ ಅನುಭವ ಆಗಲಿದೆ ಇಷ್ಟು ನಾನು ಈ ವಿಷಯದ ಬಗ್ಗೆ ಮಾತಾಡಲು ಇಷ್ಟಪಡ್ತೇನೆ